ಹಾಂ ಹೇಳಿ ಮೇಡಮ್ ಹಾಂ ಇದೆ ಟಮಟೆ ಟಮಟೆ ಇದೆ ಬೆಂಡೆಕಾಯಿ ಇದೆ ಮತ್ತು ತೊಂಡೆ ಕಾಯಿ ಬಸಳೆ ಎಲ್ಲ ಇದೆ ಯಾವುದು ಬೇಕು ನಿಮಗೆ ಕಟ್ಟಕ್ಕೆ ಒಂದು ಇಪ್ಪತ್ತು ರೂಪಾಯಿ ಬಸಲೆಗೆ ಹಾಂ ಹೌದು ಮತ್ತು ಯಾವುದೆಲ್ಲಾ ಬೀನ್ಸ್ ಇದೆ ಅದು ಸಹ ಇಪ್ಪತ್ತು ಇಪ್ಪತ್ತು ರೂಪಾಯಿ ಹಾಂ ಹಾಂ ಫ್ರೆಶ್ ಇದೆ ಇವತ್ತು ಬಂದಿದ ಹಾಂ ಹೌದು ಬೇರೆ ಇದು ಇದೆ ನಿಮಗೆ ಇದು ಬೇಕಾ ಇದು ಪತ್ತೆ ಎಲ್ಲ ಇದೆ ಸೊಪ್ಪು ಸೊಪ್ಪೆಲ್ಲ ಇದೆ ಹಾಂ ಒಳ್ಳೆ ಉಂಟು ಫ್ರೆಶ್ ಇದೆ ಇವತ್ತೇ ಬಂದಿದೆ ಹಾಂ ಹಾಂ ಮತ್ತು ಮತ್ತು ಯಾವ ಅದಕ್ಕೆ ಇಪ್ಪತೈದು ಮೂವತ್ತು ಮು ಮು ಮು ಮು ಹಾಂ ಫ್ರೆಶ್ ಉಂಟು ಮತ್ತು ಇದು ಬೇಕಾ ಫ್ರೂಟ್ಸ್ ಎಲ್ಲ ಇದು ಇದೆ ಆ್ಯಪುಲ್ ಇದೆ ಮುಸಂಬಿ ದ್ರಾಕ್ಷೆ ಎಲ್ಲ ಇದೆ ಹಾಂ ಹಾಂ ಔದು ಹಾಂ ಮತ್ತೆ ಅದಕ್ಕೆ ಸಹ ಹಾಗೇನೆ ಐವತ್ತು ರೂಪಾಯಿ ಹಾಗೆ ಎಲ್ಲದಕ್ಕೆ ಕಿಲೋಗೆ ಒಂದು ಕಿಲೋಗೆ ಹಾಂ ಹಾಂ ಮಾಡುವ ಬನ್ನಿ ನೀವು ಅಂಗಡಿಗೆ ಕೊ ಮಾಡಿ ಕೊಡ್ತೇನೆ ಮತ್ತು ಇದು ಹಾಂ ಮತ್ತು ನೀವು ಬರ್ತೀರಲ್ಲ ತಕೊಂಡು ಹೋಗ್ಲಿಕ್ಕೆ ಹಾಂ ಆಯ್ ಆಯ್ತು ನಾನು ಕಟ್ಟಿ ಇಡ್ತೇನೆ ಎಲ್ಲ ಬನ್ನಿ ಹಾಂ ಹಾಂ ಮತ್ತು ಹಾಂ ಎಷ್ಟು ಗಂಟೆಗೆ ಬರ್ತೀರಿ ಹೌದ್ ಬೇರೆ ಬೇರೆ ಏನೆಲ್ಲ ಬೇಕು ಬೇಕಾ ಜ್ಯೂಸ್ ಎಲ್ಲ ಇದೆ ಜ್ಯೂಸ್ ಹಾಂ ಅವು ಇದೆ ಇದೆ ಹಾಂ ಹಾಂ ಹಾಂ ಹೌದು ಹಾಂ ಇದೆ ಇದೆ ಎಲ್ಲ ಇದೆ ಹಾಂ ಹಾಂ ಅದು ಸಹ ಕಟ್ಟಿ ಇಡಬೇಕಾ ಹೌದು ಓಲ್ಸೇಲ್ ಅಂಗಡಿ ಹಾಂ ಹೌದು ಹಾಂ ಆಯಿತು ನೀವು ಆಯಿತು ನೀವು ಬನ್ನಿ ನಾನು ಕಟ್ಟಿ ಎಲ್ಲ ಇಡ್ತೇನೆ ಹಾಂ ಆಯ್ತು